ಇದು ರೆಂಟಲ್ ಟೂ ವೀಲರ್ ಶಾಪ್ ಅಲ್ಲವಾ ನಾನು ಅನುಪಮಾ ಅಂತ ನನಗೆ ಒನ್ ಮಂತ್ ಪ್ರಾಜೆಕ್ಟ್ನ ಬೇಸಿಸಲ್ಲಿ ನಂಗೆ ಒಂದು ಟೂ ವೀಲರ್ ಬೇಕಿತ್ತು ಪ್ರಾಜೆಕ್ಟ್ ಇದು ಮಾಡಲಿಕ್ಕೋಸ್ಕರ ಹಾಗಾಗಿ ಒಂದು ಎಷ್ಟು ಇರ್ಬೌದು ನನಗೆ ಹೋಂಡಾ ಆಗ್ಬೌದು

ಒನ್ ಮಂತಿಗೆ ಇದು ಅದೇ ಎಷ್ಟು ಪ್ರೈಸ್ ಆಗುತ್ತೆ ಅಮೌಂಟ್ ಎಷ್ಟು ಅಂತ ಹಾಂ ಹೌದಾ ಮ್ಯಾಮ್

ಓಕೆ ಮ್ಯಾಮ್ ತ್ರೀ ತೌಸಂಡ್ ಅಲ್ಲ ಅದು ನನಗೆ ನಾಡಿದ್ದು ಸಿಗ್ಬೌದಾ ಮ್ಯಾಮ್ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮ್ಯಾಮ್ ಹಾಂ ಓಕೆ ಮ್ಯಾಮ್ ಖಂಡಿತವಾಗಿ ಕೂಡ ತರ್ತೇನೆ ನಾಳೆ ಎಷ್ಟು ಗಂಟೆಗೆ ಅಂದರೆ ನೀವು ಅವೈಲೇಬಲ್ ಇರ್ತೀರಿ ನಮಗೆ ಓಕೆ ಮ್ಯಾಮ್ ಹಾಗಾದ್ರೆ ನಾ ಅದೇ ಟೈಮಿಗೆ ಬರ್ತೇನೆ ಹಾಂ ಖಂಡಿತ ಮ್ಯಾಮ್ ತ್ಯಾಂಕ್ ಯು ತ್ಯಾಂಕ್ ಯು ಖಂಡಿತ